ನಮ್ಮ ದೇಶ ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದರಲ್ಲಿ ಪ್ರಥಮವಾಗಿ ಹೇಳುವುದಾದ್ರೆ ಆಹಾರದ ಸಮಸ್ಯೆ ಈ ಕೃಷಿ ಭೂಮಿಯನ್ನು ಹಾಳು ಮಾಡಿ ಇಲ್ಲವೇ ಮಾರಾಟ ಮಾಡಿ ನಗರೀಕರಣ ಮಾಡುವುದ್ರಿಂದ ನಮಗೆ ಸರಿಯಾಗಿ ಬೆಳೆಯನ್ನು ಬೆಳೆಯಲಾಗ್ತಿಲ್ಲ ಅಲ್ಲದೆ ವಾತಾವರಣದಿಂದಾಗುವ ಏರುಪೇರಿನಿಂದಾಗಿಯೂ ಸಹ ನಮಗೆ ಸರಿಯಾದ ಬೆಳೆಯನ್ನು ಬೆಳೆಯಲಾಗ್ತಿಲ್ಲ ಇದರಿಂದ ನಮಗೆ ಆಹಾರದ ಕೊರತೆ ಉಂಟಾಗಿಯೇ ಆಗ್ತದೆ ವಿಪರೀತವಾಗಿ ನಡೆಯುತ್ತಿರುವ ಮರಗಳ ನಾಶದಿಂದ ನಮಗೆ ಸರಿಯಾಗಿ ಮಳೆ ಆಗ್ತಿಲ್ಲ ಇದರಿಂದ ಸರಿಯಾಗಿ ಬೆಳೆ ಕೂಡ ಬೆಳೆಯಲಾಗ್ತಿಲ್ಲ ಇದರಿಂದ ಕೂಡ ನಮಗೆ ಆಹಾರದ ಸಮಸ್ಯೆ ಆಗ್ತದೆ ಅದಲ್ಲದೆ ಅಂತರ್ಜಲದ ಮಟ್ಟ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ಬೆಳೆಯನ್ನು ಬೆಳೆಯಲು ಸರಿಯಾಗಿ ಆಗ್ತಾ ಇಲ್ಲ ಹಾಗೆಯೇ ನಮ್ಮ ಈ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ನಡೆಯುವುದ್ರಿಂದ ನಮಗೆ ಆಹಾರದ ಸಮಸ್ಯೆ ಆಗ್ತದೆ ಏಕೆ ಹೇಳಿದರೆ ನಾವು ಯಾವುದೇ ಆಹಾರವನ್ನು ಇಲ್ಲವೇ ಕೆಲವೊಂದು ಆಹಾರ ಪದಾರ್ಥಗಳಿಗಾಗಿ ನಾವು ಬೇರೆ ದೇಶಗಳನ್ನು ಅವಲಂಬಿಸುತ್ತೇವೆ ಆದರೆ ಇಂತಹ ಯುದ್ಧಗಳ ಸಂದರ್ಭದಲ್ಲಿ ನಮಗೆ ಸರಿಯಾದ ಪೂರೈಕೆ ಆಗಲ್ಲ ಭಾರತ ಎದುರಿಸುತ್ತಿರುವ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ಜನಸಂಖ್ಯೆ ಈಗಾಗಲೇ ನೂರ ನಲವತ್ತು ಕೋಟಿಯ ಜನಸಂಖ್ಯೆಯ ಗಡಿಯನ್ನು ದಾಟಿದೆ ಇದರಿಂದಾಗಿ ಅಪಾರವಾದ ಜನಸಂಖ್ಯೆ ಅವರಿಗೆ ಆಹಾರದ ಸಮಸ್ಯೆ ಆಗಿಯೇ ಆಗ್ತದೆ ಅಲ್ಲದೆ ಶಿಕ್ಷಣ ಹಾಗೂ ಇನ್ನಿತರದ ಸೌಲಭ್ಯಗಳ ತೊಂದರೆ ಕೂಡ ಆಗ್ತದೆ ಇನ್ನೊಂದು ಪ್ರಮುಖ ಸಮಸ್ಯೆ ಅಂತ ಹೇಳಿದರೆ ಉದ್ಯೋಗ ಸಮಸ್ಯೆ ನಮ್ಮಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಈಗಾಗಲೇ ಹೆಚ್ಚಾಗಿಯೇ ಇದೆ ಪ್ರತಿ ವರ್ಷ ಲಕ್ಷಾಂತರ ಯುವಕ ಯುವತಿಯರು ಶಿಕ್ಷಣವನ್ನು ಮುಗಿಸಿಕೊಂಡು ಉದ್ಯೋಗಕ್ಕಾಗಿ ಅರಸುತ್ತ ಬರ್ತಾರೆ ಅವರಿಗೆ ಸಂಪೂರ್ಣ ರೀತಿಯ ಯಾವುದೇ ಉದ್ಯೋಗ ಸಿಗುವುದಿಲ್ಲ ಕೆಲವರು ಕನಿಷ್ಠ ಮೊತ್ತದ ವೇತನಕ್ಕಾಗಿ ದುಡಿತಾರೆ ಕೆಲವರು ಹಾಗೆ ನಿರುದ್ಯೋಗಿಗಳಾಗಿಯೇ ಉಳಿತಾರೆ ಇದು ನಮ್ಮ ಭಾರತ ದೇಶದ ಸವಾಲುಗಳಲ್ಲಿ ಒಂದಾಗಿರುತ್ತದೆ ಇದರಿಂದ ಅವರಿಗೆ ಬದುಕಲು ತುಂಬ ಕಷ್ಟ ಕೂಡ ಆಗ್ತದೆ